ಕನ್ನಡ ಭಾಷೆ ಅಂದರೆ ಕರ್ನಾಟಕದಲ್ಲಿ ಮಾತಾಡೋ ಭಾಷೆಯೇ ಕನ್ನಡ ಭಾಷೆ ಇದು ಫಸ್ಟ್ಗೆ ನ ಹೇಗೆ ಬಂತು ಅಂದರೆ ಕನ್ನಡ ಭಾಷೆ ಜನಪದ ಇವಾಗ ಜನಪದ ಅಂತೆಯೇ ಕೇಳಿರಬೌದು ಅಂದರೆ ಕನ್ನಡ ಭಾಷೆ ಬೆಳವಣ್ಗೆ ಒಬ್ರ ಬಾಯಿಂದ ಒಬ್ರಿಗೆ ಹರಡ್ತಾ ಇದು ತುಂಬ ಅಭಿವೃದ್ದಿ ಆಯ್ತು ಅಂತ ಹೇಳಬೌದು ಅಂದರೆ ಆವಾಗಿನ ಇನ್ನು ಲಿಪಿ ಎಲ್ಲ ಬರ್ತಾ ಇರಲಿಲ್ಲ ಅವ್ರಿಗೆ ಆಗ ಏನು ಮಾಡ್ತಿದ್ರು ಅವ್ರು ಅವರು ಏನು ಒಂದು ಕಲ್ಚರ್ ಇರಬೌದು ಅದನ್ನೆಲ್ಲ ಇಟ್ಕೊಂಡು ಅವರೆ ಪದಗಳನ್ನ ಸೃಷ್ಟಿ ಮಾಡಿಬಿಟ್ಟು ಅವರು ಒಬ್ಬರ ಬಾಯಿಂದ ಒಬ್ರಿಗೆ ಹರಡ್ತಾ ಹರಡ್ತಾ ಅದು ಕಾಲಕ್ರಮೇಣವಾಗಿ ಬೆಳಿತಾ ಬಂದಿದೆ ಕನ್ನಡ ಭಾಷೆಯಾಗಿ ಮೊದಲಿಗೆಲ್ಲ ಕನ್ನಡ ಭಾಷೆಯನ್ನು ಉಪಯೋಗಿಸುವರು ತುಂಬ ಕಮ್ಮಿ ಜನ ಇದ್ರು ಇವಾಗ ಕನ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಮ ಉಪಯೋಗಿಸುವರ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಬೇರೆ ಇವಾಗ ಬೇರೆ ಭಾಷೆಯ ಭಾಷೆ ಏನು ಪರಿಣಾಮ ಮಾಡಿಬಿಟ್ಟು ಕನ್ನಡ ಭಾಷೆ ಕೆಳಗೆ ಹೋಗ್ತಿದೆ ಆದರೆ ಬೇರೆ ಬೇರೆ ಲ್ಯಾಂಗ್ವೇಜವರು ಇಲ್ಲಿ ನೆಲೆಸಿದಾರೆ ಅವರು ಕೂಡ ಕನ್ನಡ ಭಾಷೆಯ ಕಲ್ತಿದ್ದಾರೆ ಹಾಗೆ ಕಲಿತಾ ಕಲಿತಾ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹರಡ್ತಾ ಕನ್ನಡ ಭಾಷೆ ಬೆಳಿತಾ ಬಂತು ಇವಾಗ ಒಂದು ಮಟ್ಟಕ್ಕೆ ಕನ್ನಡ ಭಾಷೆ ಅಂದರೆ ಅದೇಯ ದೇಶದಲ್ಲಿ ದೇಶಗಳ ಗುರುತಿಸೋ ಹಂಗೆ ಆಗಿದೆ ಕನ್ನಡ ಭಾಷೆ ಇನ್ನೂ ಆಗಬೇಕು ಅದಿನ್ನು ಅಭಿವೃದ್ದಿ ಆಗಬೇಕೆಂದ್ರೆ ನಾವು ಹೆಚ್ಚಾಗಿ ನಮ್ಮ ನಮ್ಮ ಭಾಷೆನ ನಾವು ಪ್ರೋತ್ಸಾಹಿಸಬೇಕು ಏಕೆಂದ್ರೆ ನಾವು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿಲ್ಲ ಅಂದರೆ ಬೇರೆ ಯಾರು ಎಲ್ಲು ಕೂಡ ಮಾತಾಡೊಲ್ಲ ನಾವು ಕನ್ನಡಿಗರೇ ಮಾತಾಡಬೇಕು ಇಲ್ಲಾಂದ್ರೆ ಅದು ಎಲ್ಲೋ ಒಂದು ಮೂಲೆ ಗುಂಪು ಆಗಿಬಿಡುತ್ತೆ ಭಾಷೆ ಅದು ಇದಕ್ಕೆ ತುಂಬ ವರ್ಷಗಳ ಇತಿಹಾಸ ಇದೆ ಸಾವಿರದ ವರ್ಷ ಇಂದಿಗಿಂತ ಇತಿಹಾಸ ಇದೆ ಭಾಳ ಹಿಂದಿನ ಇತಿಹಾಸ ಹೊಂದಿರುವ ಭಾಷೆ ಅಂದರೆ ಅದು ಕನ್ನಡ ಅಂತೆಯೇ ಹೇಳಬೌದು ಯಾಕೆಂದ್ರೆ ಆವಾಗಿನ ಅವಾಗಿನವರೇ ಬರೆದಿದ್ದು ಬರೆದಿರೋ ಇತಿಹಾಸಗಳೆಲ್ಲ ಸಿಕ್ಕಿದೆ ಕನ್ನಡದ ಶಾಸನ ಹಲ್ಮಿಡಿ ಶಾಸನ ಇರಬೌದು ಅದಕ್ಕೆಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಆ ಥರ ತುಂಬ ವರ್ಷಗಳ ಹಿಂದೆಯೇ ಭಾಷೆ ಹುಟ್ಕೊಂಡಿದೆ ಅಂತ ಹೇಳಬೌದು ಅದನ್ನು ಅವರು ಕಲ್ಲಿನ ಮೇಲೆ ಬರೆಯೋ ಥರ ಆ ಥರ ಎಲ್ಲ ಪುರಾವೆಗಳು ಇವಾಗಲು ಕೂಡ ದೊರೆತಿದಾವೆ ಇದನ್ನು ನಾವು ಕನ್ನಡ ಭಾಷೆಗೆ ತುಂಬ ಹಿರಿಯ ತುಂಬ ವರ್ಷ ಹಳೆಯ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಬೌದು ಅಲ್ಲಿಂದ ಕನ್ನಡ ಭಾಷೆ ಬೆಳಿತ ಬಂದಿರೋದು ಆದರೆ ಕನ್ನಡ ಭಾಷೆಯಲ್ಲಿ ಇವಾಗಲು ಕೂಡ ಕೆಲವೊಂದು ಇನ್ಫ್ಲುಯೆನ್ಸ್ ಅಂದರೆ ಬೇರೆ ಭಾಷೆ ಇನ್ಫ್ಲುಯೆನ್ಸ್ ಮಾಡಿದೆ ಅಂದರೆ ಇವಾಗ ನಾವು ಕನ್ನಡವೇ ಅನ್ನೋಥರ ಬೇರೆ ಭಾಷೆ ಕೆಲವೊಂದು ಎಷ್ಟು ಪದಗಳು ನಾವು ಉಪಯೋಗಿಸ್ತಾ ಇದ್ದೇವೆ ಉದಾಹರಣೆಗೆ ಈಗ ಕಾರು ಆ ತರದ್ದೆಲ್ಲ ನಾವು ಕನ್ನಡವೇ ಅಂತ ಅಂದ್ಕೊಂಬಿಟ್ಟಿದ್ದೀವಿ ಆದರೆ ಅದು ಕನ್ನಡ ಅಲ್ಲ ಬೇರೆ ಭಾಷೆಯಿಂದ ಬಂದಿರೋದು ಆದರೆ ಜನಗಳು ನಾವೆಲ್ಲ ಅದನ್ನೇ ಬಳಸ್ತಾ ಬಂದಿದ್ದೇವೆ ಆದಷ್ಟು ಕನ್ನಡವ ಬಳಸಿ ಬಳಸ್ತಾ ಇದ್ರೆ ಬೆಳೆಸ್ತಾ ಇದ್ರೆ ಅದು ಉಳಿ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಬೌದು ಇಲ್ಲ ಅಂದರೆ ವಿನಾಶದತ್ತ ಹೋಗ ಹೋಗಬೌದು ಹಾಗಾಗಿ ಹೆಚ್ಚು ಹೆಚ್ಚು ನಮ್ಮ ಭಾಷೆ ನಮ್ಮ ಮಾತೃ ಭಾಷೆನ ಬೆಳೆಸ್ಕಾಬೇಕಾಗುತ್ತೆ ಮತ್ತೆ ನಮ್ಮ ಪೀಳಿಗೆಗೆ ಅದನ್ನು ಹೇಳಿಕೊಡ್ಬೇಕಾಗುತ್ತೆ ಹೀಗೆ ಬೆಳವಣ ನಮ್ಮ ಹಿಂದಿನ ಪೀಳಿಗೆಯವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಇಷ್ಟಾದರು ಅಭಿವೃದ್ಧಿ ಆಗಿದೆ ನಾವು ಕೂಡ ಮುಂದಿನ ಪೀಳಿಗೆಗೆ ಹೇಳ್ಕೊಡೋಣ ಅಂತ ಹೇಳ್ತೀನಿ